ನಮಸ್ತೆ ಸರ್ ಸರ್ ನಾನು ನಿಮ್ದು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಗುಲ್ಬರ್ಗದಲ್ಲಿರೋದ್ ಶಾಪ್ ಅಲ್ಲ ಸರ್ ನಮ್ಮ ಸ್ವಲ್ಪ್ ಬ ಗೋಲ್ಡ್ ಲೋನ್ ಬೇಕಾಗಿತ್ತು ಸರ್ ಅದಕೇ ಅದ್ರದ್ದು ಎನ್ಕ್ವೆಯ್ರಿ ಬಗ್ಗೆ ನಿಮಗೆ ಕಾಲ್ ಮಾಡಿದ್ದೆ ಸರ್ ನಾವು ಶಾಪುರ ಅಂತ ಸರ್ ಶಾಪುರ್ ಯಾದಗಿರಿ ಡಿಸ್ಟ್ರಿಕ್ ಹಾಂ ಸರ್ ಹಾಂ ಒ ಈ ಅದಕ್ಕೇ ಹಾಂ ಹೇಳಿ ಸರ್ ಕೆಲಸ ಸರ್ ನಾವೂ ಲಚ್ಚರಾಗಿ ಕೆಲ್ಸ ಮಾಡ್ತೀವಿ ಸರ್ ಈಗ ನಮ್ಮ ಮನೆ ಕಂಸ್ಟ್ರಕ್ಷನ್ ಸಲ್ವಾಗಿ ಗೋಲ್ಡ್ ಲೋನ್ ಬೇಕಾಗಿತ್ತು ಸರ್ ಅದಕೇ ನಿಮ್ಗೆ ಅದ್ರ ಬಗ್ಗೆ ಡಿಟೇಲ್ಸ್ ಕೇಳ್ಲಿಕ್ಕೆ ಕಾಲ್ ಮಾಡಿದ್ದೆ ಸರ್ ಸಂಬಳ ಈಗ ಸ ಪ್ರೆಸೆಂಟ್ಲಿ ಫೋರ್ಟಿ ತೌಸಂಡ್ ಆಗತ್ ಸರ್ ಪರ್ ಮಂತ್ ನಮ್ಗೆ ಈಗ ಒಂದು ಟೆನ್ ಟು ಟ್ವೇಲ್ ಲ್ಯಾಕ್ ಬೇಕಾಗಿತ್ತು ಸರ್ ಇಂಟ್ರೆಸ್ಟ್ ಎಷ್ಟು ಅದು ಸರ್ ಪರ್ ಮಂತ್ ಇಲ್ಲ ಸರ್ ನಾವು ಗೋಲ್ಡ್ ಲೋನ್ ನಾವು ಗೋಲ್ಡ್ ನಿಮ್ಮಲ್ಲಿ ಅಡ ಇಡ್ತೀವಲ್ಲ ಸರ್ ಅದಕ್ಕೆ ಒಂದು ತೊಲಿಗೆ ಎಷ್ಟು ಅಮೌಂಟ್ ಕೊಡ್ತೀರಿ ನಮ್ಗೆ ಅಲ್ಲ ಸರ್ ಒನ್ ತೊಲಿಗೆ ಅಮೌಂಟ್ ಎಷ್ಟು ಸರ್ ಹೌದ್ ಸರ್ ಭಾಳ್ ಕಡಿಮೆ ಆಯ್ತು ಸರ್ ಬೇರೆ ಕಡೆ ಎಲ್ಲ ಸ್ವಲ್ಪ್ ಜಾಸ್ತಿ ಅದ ಸರ್ ಹಂಗ ಮಾಡಬೇಡ್ರಿ ಸರ್ ನಮ್ದು ಈಗ ಮನೆ ಕಂಸ್ಟ್ರಕ್ಷನ್ ಅಲ ತೋಲತೀವಲ್ಲ ನಿಮ್ಗೆ ಮತ್ತು ಅದು ಸ್ಯಾಲ್ರಿ ಮೇಲೆ ಬಿಟ್ಟು ಮತ್ತು ಏನೇನು ಡಾಕ್ಯೂಮೆಂಟ್ಸ್ ನಿಮಗ್ ಸಬ್ಮಿಟ್ ಮಾಡ್ಬೇಕಾಗ್ತದ ಸರ್ ಅಷ್ಟೆಲ್ಲಾ

ಹೌದ್ ಸರ್ ಹಾಂ ಈಗ ಅದೂ ಪ್ರೊಸೀಜರ್ ಎಲ್ಲ ಎಷ್ಟು ಎಷ್ಟು ಹವರ್ದಾಗ ಮುಗಿತದೆ ಸರ್ ಅದೇ ಸರ್ ಈಗೆಲ್ಲಾ ಎನ್ಕ್ವೇರಿ ಮಾಡಿದಲ್ಲ ಸರ್ ಈಗ ನಮ್ಗೆ ಇದು ಬಿಟ್ಟರೆ ಬೇರೆ ಆಪ್ಷನ್ ಯಾವುದು ಸಿಗೋನು ಸಿಗಲಾಗಿದೆ ಸರ್ ಅದಕ್ಕೆ ಮನೆ ಕಂಸ್ಟ್ರಕ್ಷನ್ ಈಗ ಮಾಡಲೇ ಬೇಕಾಗಿದೆ ಸರ್ ಅದಕ್ಕೇ ಬರ್ತಿದ್ವಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ತಗೊಂಡು ಬರ್ತೀವಿ ಸರ್ ಮಾಡ್ಕೋಡ್ತಿವಿ ರೀ ಇಲ್ಲ ಸರ್ ಅವೆಲ್ಲ ಅದಾವು ತಗೋರಿ ಸರ್ ನಾನಾ ಯಾವಾಗ ಬರ್ಬೋದು ಸರ್ ಸರಿ ಸರ್ ನಾಳೆ ಬರ್ತೀನಿ ಸರ್ ತ್ಯಾಂಕ್ ಯು ಫಾರ್ ದಿ ಇನ್ಫೋರ್ಮೇಶನ್ ಸರ್